ಹೌದು ಮೇಡಮ್ ಹೌದು ಹೇಳಿ ಮೇಡಮ್ ಏನು ಆಗ್ಬೇಕಿತ್ತು ಹಾಂ ಮ್ಯಾಮ್ ನಿಮಗೆ ಯಾವುದು ಯಾವುದು ಬ್ರಾಂಡಲ್ಲಿ ಬೇಕು ನಮ್ಮಲ್ಲೀ ನಂದಿನಿ ಆರೋಗ್ಯ ಆಮೇಲೆ ನೆಕ್ಸ್ಟ್ ಗುಡ್ ಲೈಫ್ ಈ ಥರ ತುಂಬ ಬ್ರ್ಯಾಂಡಸ್ ಬ್ರ್ಯಾಂಡ್ಸ್ ಇವೇ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕಿತ್ತು ಅದ್ರಲ್ಲಿ ಮತ್ತು ನೆಕ್ಸ್ಟ್ ಮೊಸರು ಬರುತ್ತೆ ಆಮೇಲೆ ಚೀಸ್ ಬರುತ್ತೆ ಯೋಗಟ್ ಬರುತ್ತೆ ಈ ಥರ ತುಂಬ ಇದೆ ಟೈಪ್ಸ್ ಇದೆ ನಿಮ್ಗೆ ಯಾವ್ದು ಬೇಕಿತ್ತು ಮೇಡಮ್ ಹಾಂ ಎಷ್ಟು ಎಮ್ ಎಲ್ದು ಬೇಕು ಯಾವ್ಯಾವುದು ಹೌದು ಮ್ಯಾಮ್ ನಿಮ್ಮ ನಂದಿನಿ ಬೆ ನಂದಿನಿ ಬೇಕಲ್ವಾ ಹಾಂ ಇದಕ್ಕೊಂದೂ ಒಂದು ಪ್ಯಾಕಿಗೆ ತರ್ಟಿ ರುಪೀಸ್ ಆಗುತ್ತೆ ಹಾಂ ಮತ್ತು ಮೊಸರು ಬಂದು ಮಾ ಚಿಕ್ಕ ಪ್ಯಾಕೇಟ್ ಆದರೆ ತರ್ಟೀನ್ ಆಗುತ್ತೆ ಇನ್ನೊಂದು ದೊಡ್ಡ ಅದ್ ತುಂಬ ದೊಡ್ದು ಬೇಕಂತ ಹೇಳಿದ್ರೆ ಟ್ವೆಂಟಿ ಫೈವ್ ಆಗುತ್ತೆ

ಹಾಂ ಆಫ್ ಆಫ್ ಲೀಟ್ರುದ್ದು ಮ್ಯಾಮ್ ಆಫ್ ಲೀಟ್ರುದ್ದು

ಹೌದು ಮೇಡಮ್ ಹೌದು ಸರ್ವೀಸ್ ನಿಮಗೆ ಎಷ್ಟು ಬೇಕಿತ್ತು ಮ್ಯಾಮ್ ಹೇಳಿ ಹಾಂ ಎಷ್ಟು ಗಂಟೆಗೆ ಬೇಕಿತ್ತು ಮ್ಯಾಮ್ ಆಯ್ತು ಮ್ಯಾಮ್ ನಾವು ಸರ್ವಿಸ್ ಕೊಡ್ತಿವಿ ನಿಮ್ಮ ಓಕೆ ಓಕೆ ಮ್ಯಾಮ್ ನಿಮ್ದು ಡಿಲೆವರಿ ಚಾರ್ಜಸ್ ಕೊಡ್ತಿರಲ್ವಾ ಹಾಂ ಮ್ಯಾಮ್ ಒಂದು ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಎಲ್ಲ ಆಗುತ್ತೆ ಡಿಲೆವರಿ ಚಾರ್ಜಸು ನೆಕ್ಸ್ಟು ಹಾಲು ಹಾಲಿಂದು ಮ್ಯಾಮ್ ಇಲ್ಲ ಮ್ಯಾಮ್ ಡಿಲೆವರಿ ಚಾರ್ಜಸ್ ಎಕ್ಸ್ಟ್ರಾ ಅಲ್ವಾ ವೆಹಿಕಲ್ಲು ಆ ಥರ ಅವ್ರು ಬರ್ತಾರಲ್ವಾ ಕೊಡ್ಲಿಕ್ಕೆ ಅವ್ರದ್ದು ಚಾರ್ಜಸ್ ಆಗತ್ತೆ ಇಲ್ಲ ಹ್ಞೂ ಎಕ್ಸ್ಟ್ರಾ ಟೋಟಲ್ ಅಷ್ಟೇ ವೆಹಿಕಲ್ ಚಾರ್ಜ್ ಅಷ್ಟೇ ಕೊಡಬೇಕು ಆಮೇಲೆ ಮ್ಯಾಮ್ ನಿಮಗೆ ಪ್ಯಾಕ್ ಬೇಕು ಅಂತ ಹೇಳಿದ್ರಲ್ಲ ಅದು ಫಿಫ್ಟಿ ಪ್ಯಾಕ್ಸ್ ಬೇಕಲ್ವಾ ಅದು ನಾನು ಅಮೌಂಟ್ನ ಓಕೆ ಸರಿ ಮೇಡಮ್ ಆದರೆ ನೀವು ಅದನ್ನು ಪೇನಾ ಕ್ಯಾಶ್ ಆನ್ ಡಿಲೆವರಿ ಮಾಡ್ತಿರ ಅಥ್ವ ಪೇ ಮಾಡ್ತಿರ ಯಾವ ಥರ ಮಾಡ್ತಿರ ಸರಿ ಮೇಡಮ್ ಆಯಿತು ನಿಮ್ಮ ಈಗ ನಿಮ್ಮ ನಂಬರ್ಗೆ ಸ್ಕ್ಯಾನರ್ ಕಳ್ಸಿ ಕೊಡ್ತೀವಿ ಅಥ್ವ ಕ್ಯಾಶ್ ಆನ್ ಡಿಲೆವರಿ ನೀವು ಮಾಡ್ಬೋದು ನಿಮ್ಮಿಷ್ಟ ಮೇಡಮ್ ಡಿಲೆವರಿ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಓಕೆ ಸರಿ ಮೇಡಮ್ ಆಯಿತು ಓಕೆ ಮ್ಯಾಮ್ ತ್ಯಾಂಕ್ ಯು